ರನ್ನಿಂಗ್ ಮಾಡುವುದು ತುಂಬ ಉತ್ತಮ ಆರೋಗ್ಯಕ್ಕೆ ರನ್ನಿಂಗ್ ಎಂಬುದು ಒಂದು ವರ್ಕೌಟ್ ಅಥವಾ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ತುಂಬ ಒಳ್ಳೆದಾಗುತ್ತದೆ ಆಮೇಲೆ ಆರೋಗ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತದೆ ಯಾವಾಗಲೂ ಅಷ್ಟೆ ನಾವು ರನ್ನಿಂಗ್ ಅಥವಾ ರನ್ನಿಂಗ್ ಅಥವಾ ವಾಕಿಂಗ್ ಮಾಡೋದ್ರಿಂದ ತುಂಬ ಏನಾದರೂ ಇದು ಮಾಡ್ತಾ ಇರ್ಬೋದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಯಾವಾಗಲೂ ಅಷ್ಟೆ ನಾವು ಏನಾದರೂ ಮಾಡಬೇಕಿದ್ರೆ ರನ್ನಿಂಗ್ ಗಿನ್ನಿಂಗ್ ಆ ಥರದ್ದೆಲ್ಲ ಮಾಡಿದ್ರೆ ತುಂಬ ಖುಷಿಯಾಗಿರ್ಬೋದು ಹೆಲ್ದಿಯಾಗಿರ್ಬೋದು ಅಂದರೆ ತುಂಬ ಆರೋಗ್ಯದಲ್ಲೂ ತುಂಬ ಸುಧಾರಣೆ ಮಾಡ್ಕೊಂಡಿರ್ಬೋದು ಯಾವಾಗಲೂ ಅಷ್ಟೆ ನಾವು ದೇಹ ದೇಹನ ಆರೋಗ್ಯಕರವಾಗಿ ಇಟ್ಬಿಟ್ರೆ ಯಾವಾಗಲೂ ತುಂಬ ಚೆನ್ನಾಗಿರುತ್ತದೆ ಯಾವಾಗಲೂ ಅಷ್ಟೆ ನಾವು ತುಂಬ ಚೆನ್ನಾಗಿರುವ ಊಟವನ್ನು ಮತ್ತು ರನ್ನಿಂಗನ್ನು ತುಂಬ ಒಳ್ಳೆಯ ರೀತಿಯಿಂದ ಸೇವಿಸಿ ಅಥವಾ ಇದನ್ನು ರನ್ನಿಂಗ್ ಮಾಡಿದ್ರೆ ಬೆಳಗ್ಗಿನ ಹೊತ್ತಿನಲ್ಲಿ ರನ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತದೆ ನಮಗೆ ಯಾವಾಗಲೂ ಅಷ್ಟೆ ನಾವು ರನ್ನಿಂಗ್ ಮಾಡುವುದು ತುಂಬ ಒಳ್ಳೆಯ ಕೆಲಸ ರೂಟೀನ್ ಅಂತ ಹೇಳ್ಬೋದು ಯಾವಾಗಲೂ ಮಾಡ್ತಾನೆ ಇರಬೇಕು ರನ್ನಿಂಗ್ ಅನ್ನೋದು ಯಾವಾಗಲೂ ರನ್ನಿಂಗ್ ಸ್ಕಿಪ್ಪಿಂಗ್ ಅಥವಾ ಅದು ಏನಾದರೂ ಗೇಮ್ಸ್ ಆಡೋದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಮೈಂಟೈನ್ ಮಾಡೋದು ಬಾಡಿನ ತುಂಬ ಇಸ್ಸಿಯಾಗಿರುತ್ತದೆ ನಾವು ಮಾಡಲ್ಲ ಅಷ್ಟೆ ಯಾವಾಗಲೂ ಮಾಡ್ತಾನೆ ಇರ್ಬೇಕು ಅದನ್ನು ತುಂಬ ಅಂದರೆ ತುಂಬ ಕಟ್ಟುನಿಟ್ಟುವಾಗಿ ಹೆಲ್ದಿ ಡಯೆಟ್ ಮಾಡಬೇಕು ತುಂಬ ನಮ್ಮ ದೇಹದ ಕಾನ್ಶಿಯಸ್ನೆಸ್ ಇರಬೇಕು ನಮಗೆ ನಮ್ಮ ನಾವು ಚೆನ್ನಾಗಿ ಬಾಳಬೇಕು ಮುಂದಿನ ಜೀವನದಲ್ಲಿ ಅಂದರೆ ನಾವು ಯಾವಾಗಲೂ ಫಿಟ್ನೆಸ್ ಮತ್ತು ಎಲ್ಲದನ್ನು ಒಳ್ಳೆಯ ರೀತಿಯ ಆಹಾರ ಹಾಗೂ ಎಲ್ಲದನ್ನು ಸೇವನೆ ಮಾಡ್ತಾ ಇರಬೇಕು ಯಾವಾಗಲೂ ಅಷ್ಟೆ ಖುಷಿ ಖುಷ್ಯಾಗಿರ್ಬೇಕು ಖುಷಿ ಖುಷಿಯಾಗಿ ಬೆಳಗ್ಗಿನ ಜಾವ ನಾವು ರನ್ನಿಂಗ್ ಮಾಡಿದ್ರೆ ಏನಾದರೂ ಚಳಿ ಆದರೂ ಅಡ್ಡಿಯಿಲ್ಲ ಪರವಾಗಿಲ್ಲ ಅಂತ ಹೇಳಿ ಎಷ್ಟಾದರೂ ಪರವಾಗಿಲ್ಲ ಹೊಟ್ಟೆ ನೋವಾದ್ರೂ ಪರವಾಗಿಲ್ಲ ಎಷ್ಟು ಕಷ್ಟ ಆಗುತ್ತೆ ಅಷ್ಟು ರನ್ನಿಂಗ್ ಮಾಡ್ತಾ ಇದ್ದರೆ ನಮಗೆ ಖುಷ್ಯಾಗತ್ತೆ ಯಾವಾಗಲೂ ಅಷ್ಟೆ ನಾವು ಅಂದರೆ ಆರೋಗ್ಯದ ಕಡೆಗೆ ಒಲವು ತೋರಿಸ್ಬೇಕು ಯಾವಾಗಲೂ ಖುಷಿಯಾಗಿರೊ ಥರದ್ದು ಆಮೇಲೆ ಆರೋಗ್ಯದ ಬೆನ್ನೆಲುಬಾಗಿ ನಮ್ಮ ಖುಷಿಪಡುವ ಇದರಿಂದ ಖುಷಿ ಪಡಬೇಕು ಯಾವಾಗಲೂ ಅಷ್ಟೆ ನಾವು ಮಾಡುವ ಕೆಲಸ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಇರಬೇಕು ಮತ್ತು ಮಾಡುವ ಎಲ್ಲ ಕೆಲಸಕ್ಕೂ ನಮ್ಮದೇ ಆದ ಒಂದು ವಸ್ತುವಿರಬೇಕು ನಮ್ಮದೇ ಆದ ಕೆಲಸವಿರಬೇಕು ನಮ್ಮೆಲ್ಲರ ಒಳಿತಿರಬೇಕು ಆ ಥರದ್ದಿದ್ರೆ ಮಾತ್ರ ನಾವು ಮಾಡುವ ಎಲ್ಲ ಕೆಲಸದು ಕರಕ್ಟ್ ಆಗುತ್ತೆ ಆಮೇಲೆ ನಾವು ಎಲ್ಲ ಮಾಡುವಂಥದ್ದು ತುಂಬ ಕರಕ್ಟ್ ಆಗಿರಬೇಕು ರನ್ನಿಂಗ್ ಆಗಲಿ ಹೇಗಂದ್ರೆ ಡೈಲಿ ಅಂದರೆ ದಿನಪೂರ್ತಿ ಅದ್ರದ್ದು ಇದಾಗ್ತಾ ಇರುತ್ತೆ ನಮಗೆ ಅಂದರೆ ಮಾಡಿದ್ದೀವಿ ಫುಲ್ ಬಾಡಿ ಇದಾಗ್ತಾ ಇರುತ್ತೆ ನಮಗೆ ಎಲ್ಲ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಇಡೀ ಇದರ ತುಂಬ ತುಂಬ ಒಳ್ಳೆಯ ಒಳ್ಳೆಯ ಅಂಶಗಳನ್ನೆಲ್ಲ ತಿಳ್ಕೋಬೋದು ನಾವು ನಮ್ಮ ದೇಹದಲ್ಲಿ ಏನೇನು ಸಂಚಲನ ಆಗ್ತಿದೆ ಆಮೇಲೆ ನಮ್ಮ ಇಡೀ ದಿನ ನಮ್ಮ ದೇಹ ನಮ್ಮ ಇದರಲ್ಲಿರತ್ತೆ ಎಂಥ ರೆಸ್ಟಲ್ಲಿರುತ್ತೆ ನಾವು ಅದನ್ನು ಸ್ವಲ್ಪ ವರ್ಕಲ್ಲಿಟ್ಟ ಯಾವಾಗಲೂ ಖುಷಿಯಾಗಿರ್ಬೋದು ನಾವು ಖುಷಿಯಾಗಿರ್ಬೋದು ದೇಹ ಖುಷಿಯಾಗಿರುತ್ತೆ ಯಾವಾಗಲೂ ಅಷ್ಟೆ ನಮ್ಮ ದೇಹವನ್ನು ನಾವು ನೀಟಾಗಿ ನೋಡ್ಕೊಳ್ತಾ ಇರಬೇಕು ಮಾಡುವ ಕೆಲಸಕ್ಕೂ ಅಷ್ಟೆ ಅಷ್ಟೇ ಶ್ರದ್ಧೆಯಿಂದ ಹಾಗೂ ನಿಷ್ಠೆಯಿಂದ ಮಾಡಬೇಕು ರನ್ನಿಂಗ್ ಆಗಲಿ ವಾಕಿಂಗ್ ಆಗಲಿ ಸ್ಕಿಪ್ಪಿಂಗ್ ಆಗಲಿ ಆ ಥರದ್ದೆಲ್ಲ ಮಾಡ್ತಾ ಇದ್ದರೆ ಮಾತ್ರ ಅದು ಇದಾಗ್ತಾ ಇರುತ್ತೆ ನಮಗೆ ಖುಷಿಯಾಗತ್ತೆ ಆ ಥರದ್ದೆಲ್ಲ ಮಾಡಬೇಕು ಯಾವಾಗಲೂ ಅಷ್ಟೆ ಟ್ರೈ ಟ್ರೈಲ್ ರನ್ನಿಂಗ್ ಅಥವಾ ಏನಾದರೂ ಮಾಡ್ತಾ ಇರಬೇಕು ಫಿಟ್ನೆಸ್ ಮೈಂಟೈನ್ ಮಾಡೋದದು ತುಂಬ ಒಳ್ಳೆಯ ಡಯಟ್ ಮಾಡ್ತಾ ಇರಬೇಕು ಯಾವಾಗಲೂ ಅಷ್ಟೆ ಏನಾದರೂ ಮಾಡುವ ಕೆಲಸಕ್ಕೆ ಮುನ್ನ ತುಂಬ ಖುಷಿಯಾಗಿ ಮಾಡಬೇಕು ಏನಾದರೂ ಮಾಡ್ತಿದೀವಿ ಅಂದರೆ ತುಂಬ ಶ್ರದ್ಧೆ ನಿಷ್ಠೆ ಹಾಗೂ ಇದರಿಂದ ಮಾಡ್ತಾ ಇರಬೇಕು ಯಾವಾಗಲೂ ಅಷ್ಟೆ ಏನಾದರೂ ಮಾಡುವ ಕೆಲಸಕ್ಕೆ ಹಾಗೂ ನಿಷ್ಠೆ ಹಾಗೂ ಮಾಡುವ ಎಷ್ಟೋ ಕೆಲಸಕ್ಕೆ ನಮ್ಮ ಶ್ರದ್ಧೆ ಹಾಗೂ ಎಲ್ಲವೂ ಇರಬೇಕು ಯಾವಾಗಲೂ ಇರಬೇಕು ಅದೇ ನನ್ನ ಆಸೆ ಇಷ್ಟೆ ಹೇಳೋದು ಥ್ಯಾಂಕ್ ಯು ಸೋ ಮಚ್